ಹಾಂ ಹೌದು ಏನಾಗ ಬೇಕಾಯಿತ್ತು ಹಾಂ ಸರ್ ಹೇಳಿ ಹಾಂ ಸರ್ ಸರಿ ಬನ್ನಿ ಸರ್ ನೀವು ಬರಿ ಮಂಡಿ ನೋವಾ ಇಲ್ಲ ಬೇರೆ ಏನಾರು ಪ್ರಾಬ್ಲಮ್ ಇದೆಯಾ ಹಾಂ ಓಕೆ ಸರ್ ಅದೇ ಎಲ್ಲ ಥರ ಟ್ರೀಟ್ಮೆಂಟ್ ಇದೆ ಓಕೆ ನಾವು ಗೊತ್ತ ನಿಮಗೆ ಎಲ್ಲಿದೆ ಎಲ್ಲಿ ಬರುತ್ತೆ ಅಂತ ಆಸ್ಪೆಟ್ಲು ಸರಿ ಸರ್ ನಿಮ್ಮ ನಂಬರಿಗೆ ವಾಟ್ಸ್ಆ್ಯಪ್ ಹಾಂ ಅದೇ ಸಿಟಿಲಿ ಮಧ್ಯದಲ್ಲೆ ಬರುತ್ತೆ ನಿಮಗೆ ವಾಟ್ಸ್ಆ್ಯಪ್ ಲೊಕೇಶನ್ ಕಳಿಸ್ತೀನಿ ಅದುನ್ನ ನೋಡ್ಕೊಂಡು ಬನ್ನಿ ಟ್ರೀಟ್ಮೆಂಟ್ಗುಳು ಕೊಡ್ತೀವಿ ಹಾಂ ಸರ್ ಎಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ನಿಮ್ಮ ಮಂಡಿ ನೋವು ಅಂದರೆ ನಮ್ಮಲ್ಲಿ ಇವಾಗ ಏನಂದರೆ ನಾವು ಆಯುರ್ವೇದಿಕ ಎಣ್ಣೆ ತಯಾರ್ಸಿ ಇರ್ತೀವಿ ಅದರಲ್ಲಿ ನಿಮಗೆ ಆಯ್ಲ್ ಅದುನ್ನ ಆಯ್ಲ್ನ ಬಿಸಿ ಮಾಡ್ಬುಟ್ಟು ಮಂಡಿ ಮೇಲೆಲ್ಲ ಇದು ಮಾಡಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಹಾಂ ತುಂಬಾ ಒಳ್ಳೆ ಸ್ಕಿಲ್ ಇರೋ ಈ ಟ್ರೀಟ್ಮೆಂಟ್ ಕೊಡೋರೆ ಇದ್ದಾರೆ ಇಲ್ಲಿ ಹಾಂ ಸರ್ ಎಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎಲ್ಲ ಮಾಡ್ಸ್ಕೊಂಡು ಹೋಗಿ ಅಂದರೆ ಒನ್ ಅವರ್ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಸರ್ ನೀವು ಒಂದು ಗಂಟೆ ಆಗುತ್ತೆ ಮಂಡಿ ನೋವಿಗೆ ಟ್ರೀಟ್ಮೆಂಟು ಬ್ಯಾಕ್ ಪೇಯ್ನ್ ಅಂದರುನು ಒನ್ ಒನ್ ಅವರ್ ಆಗುತ್ತೆ ಬಟ್ ಅದು ಎರಡು ಅವರ್ ಇರ್ಬೇಕು ನೀವು ಯಾಕೆಂದ್ರೆ ಅದು ಎರಡು ಮೂರು ಪ್ರೊಸಿಜರ್ ಇರುತ್ತೆ ಹಾಂ ತಿರುಗಾ ಏನಾರು ನಿಮಗೆ ಅದು ಮಂಡಿ ನೋವು ನಿಮಗೆ ಪೂರ್ತಿ ಹೋಗಿಬಿಡತ್ತೆ ಸರ್ ಅದು ತಿರಗಾ ಏನಾರು ಕಾಣಿಸ್ಕೊಂಡ್ರೆ ನಿಮಗೆ ತಿರಗಾ ಇನ್ನೊಂದು ಟೈಮ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅವಾಗ ಪೂರ್ತಿ ವಾಸಿ ಆಗುತ್ತೆ ಹಾಂ ಓಕೆ ಹಾಂ ಅದು ನಮ್ಮಲಿ ಪ್ಯಾಕೇಜ್ ಇದೆ ಸರ್ ನಿಮಗೆ ಒನ್ ಟೈಮ್ ಆದರೆ ಎಂಟುನೂರು ರೂಪಾಯಿ ಆಗುತ್ತೆ ಇವೆಲ್ಲ ನಮ್ಮದೆ ಆಯ್ಲು ಇದು ಪ್ರ ಎಲ್ಲ ನಮ್ಮದೆ ಇರುತ್ತೆ ಇದು ನಿಮ್ಮ ಹಾಂ ಎರಡು ಸೇರಿ ಕಡಿಮೆ ಆಗುತ್ತೆ ಸರ್ ನಿಮ್ಗೆ ಒಂದುವರೆ ಸಾವಿರಕ್ಕೆ ಎಲ್ಲ ಆಗಿಬಿಡುತ್ತೆ ನೀವು ಬನ್ನಿ ನೋಡಿ ನಿಮಗೆ ಅಲ್ಲಿ ಪ್ಯಾಕೆಜಿದು ಎಲ್ಲ ತೋರ್ಸ್ತೀವಿ ಲಿಸ್ಟು ನೀವು ಯಾವ್ದು ಬೇಕೊ ಸೆಲೆಕ್ಟ್ ಮಾಡ್ಕೊಳ್ಳಿ ತೋರ್ಸ್ಕೊ ಮಾಡ್ಸ್ಕೊಂಡು ಹೋಗಿ ಸರ್ ನಾವು ಎಂಟು ಗಂಟೆವರೆಗು ಇರುತ್ತೆ ಮ್ಯಾಮ್ ರಾತ್ರಿ

ಹ್ಞೂ ಸರಿ ಸರ್ ಓಕೆ ಬನ್ನಿ